ನಿರುದ್ಯೋಗ ಇತ್ತೀಚೆಗೆ ತುಂಬ ಕಾಡುತ್ತಿದೆ ಮಕ್ಕಳಲ್ಲಿ ಅಂದರೆ ಅವರು ಏನೋ ಕಲಿತಿದ್ದಾರೆ ಅದಕ್ಕೆ ತಕ್ಕ ಕೆಲಸ ಸಿಗುವುದಿಲ್ಲ ಹಾಗಾಗಿ ಈಗ ನಮ್ಮ ಗೌರ್ಮೆಂಟಿನಿಂದ ಕರ್ನಾಟಕ ಸರಕಾರ ಇದೊಂದು ಸಂಜೀವಿನಿ ಅಂತ ಒಂದು ಈ ಮಹಿಳೆಯರಿಗೆ ಒಂದು ಹತ್ತು ಹತ್ತು ಜನರ ಗ್ರೂಪ್ ಮಾಡಿ ಅದಕ್ಕೆ ಒಂದು ಕೆಲವು ಯೋಜನೆಗಳನ್ನು ತಂದಿದೆ ಅದೆಂದರೆ ಈ ಕೋಳಿ ಸಾಕಣೆ ಮ್ ಇರಲಿ ಬತ್ತಿಕಟ್ಟು ತಯಾರಿಕೆ ಹಾಗೆಯೇ ಅದ ಅದಕ್ಕೆ ಟ್ರೈನಿಂಗ್ ಕೂಡ ಉಂಟು ರೂಡ್ ಸೈಡ್ ನ್ನು ಅಳವಡಿಸಿಕೊಂಡು ಅದು ಈ ಅಗರಬತ್ತಿ ತಯಾರಿಕೆ ಕೋಳಿ ಸಾಕಾಣಿಕೆ ಮತ್ತು ಈ ತರಕಾರಿ ಗಿಡಗಳನ್ನು ನಾ ನೆಡುವುದು ಇದನ್ನೆಲ್ಲ ಜನರಿಗೆ ತಿಳಿಸುವುದರ ಮೂಲಕ ಅವರಿಗೆ ಆ ಕೆಲಸದಲ್ಲಿ ಇದು ಅಭಿವೃದ್ಧಿ ಹೊಂದುವಂತೆ ಸರಕಾರ ತುಂಬಾ ಪ್ರಯತ್ನ ಮಾಡುತ್ತಿದೆ ಅದರಿಂದ ಹೆಂಗಸರು ಇತ್ತೀಚೆಗೆ ಈ ಸಂಜೀವಿನಿಯಿಂದ ಪ್ರಯೋಜನ ಪಡಕೊಂಡು ತುಂಬ ಮುಂದುವರೆದಿರುತ್ತಾರೆ ಆ ಬಗ್ಗೆ ಒಂದು ಹತ್ತು ಮಂದಿಯ ಗುಂಪು ಮಾಡಿಕೊಂಡು ಆ ಗುಂಪಿಗೆ ಸರಕಾರ ಏನು ಒಂದು ಯೋಜನೆ ಆ ಯಾವ ಅವರು ವ್ಯಾಪಾರ ಮಾಡುತ್ತಾರೆ ಅದಕ್ಕೆ ಈ ಲೋನ್ ಮುಖಾಂತರ ಹಣವನ್ನು ತರಿಸ್ಕೊಂಡು ಅದರಿಂದ ಮಾಹಿತಿ ಪಡಕೊಂಡು ಅದರಿಂದ ಅವರಿಗೆ ವ್ಯಾಪಾರ ಇರಲಿ ಇದು ಗಿಡ ನೆ ನೆಟ್ಟು ಬೆಳೆಸಿ ಅದನ್ನ ಮಾರೋದು ತರಕಾರಿ ಮಾರುವುದು ಇದೆಲ್ಲ ಯೋಜನೆ ತುಂಬಾ ಸರಕಾರ ಮಾಡುತ್ತಿದೆ ಅದಕ್ಕಿನ ಅದನ್ನು ಹೆಂಗಸರು ತುಂಬಾ ಪ್ರಯೋಜನ ಕೂಡ ಪ ಪಡೆದುಕೊಳ್ಳುತ್ತಾರೆ ಸಂಜೀವಿನಿ ಸಂತೆ ಅಂತ ಉಂಟು ಉಡುಪಿಯಲ್ಲಿ ಪಡುಬಿದ್ರೆಯಲ್ಲಿ ಇರ್ತದೆ ಅದರಿಂದ ನಾವು ನಾವು ಏನು ತಯಾರಿಸಿದ ವಸ್ತುಗಳನ್ನು ಅಲ್ಲಿ ಮಾರಿ ಅದರ ಲಾಭವನ್ನು ಗಳಿಸಬಹುದು ಅದಕ್ಕೆ ಪುನಃ ತಿಂಗಳಿಗೆ ಇಷ್ಟು ಅಂತ ಬಡ್ಡಿ ಅಸಲು ಎಲ್ಲ ಕಟ್ಟಿ ಉಳಿದದ್ದು ನಮಗೆ ಲಾಭ ಅಂತ ಹಂಚಿಕೊಳ್ಲಿಕ್ಕೆ ಬರ್ತದೆ ಇದು ಸರಕಾರ ಒಂದು ಒಳ್ಳೆಯ ಕಾರ್ಯ ಕ್ರಮ ನಡೆಸಿದೆ ಹೆಂಗಸರಿಗೆ ಅವರನ್ನು ಅವರು ಅಭಿವೃದ್ಧಿಪಡಿಸಿಕೊಳ್ಳಲು ಖಂಡಿತ ಸಹಾಯವಾಗುತ್ತದೆ ಎಲ್ಲಾ ಕೇವಲ ಸಾಲಕ್ಕಾಗೇ ಅದು ಸಂಜೀವಿನಿ ಬರಲಿಲ್ಲ ಈ ಹೆಂಗಸರ ಏನು ಪ್ರತಿಭೆ ಉಂಟು ಅದನ್ನು ಜನರಿಗೆ ತೋರಿಸಲಿಕ್ಕೆ ಇರ್ಬೌದು ಅದರಿಂದ ತುಂಬಾ ಸಬಲರಾಗಿದ್ದಾರೆ ಎಂದು ಹೇಳಲು ತಿಳಿಸುತ್ತೇವೆ ನಾವು ಈ ನಿರುದ್ಯೋಗ ಸಮಸ್ಯೆ ಇದ್ದರೂ ಕೆಲವೊಂದು ಈ ಸ್ ಸರಕಾರದಿಂದ ದ್ ಸಿಗುವ ಸವಲತ್ತುಗಳನ್ನು ನಾವು ಪಡಕೊಂಡು ಆ ಸವಲತ್ತಿನ ಮುಖಾಂತರ ನಾವು ನಮ್ಮ ನಿರುದ್ಯೋಗ ಸಮಸ್ಯೆಯನ್ನು ಹೋಗಲಾಡಿಸಬಹುದೆಂಬ ಅಭಿಪ್ರಾಯ ನಮಗಿದೆ ಖಂಡಿತ ಹೆಂಗಸರು ಅದರ ಮನೆಯಲ್ಲಿ ಕುಳಿತು ಕೇವಲ ಮನೆಗೇ ಸೀಮಿತವಾಗದೆ ಇನ್ನೇನೋ ಕಾರ್ಯದ ಕ್ರಮದಲ್ಲಿ ನಾವು ತಮ್ಮನ್ನು ತಾವು ಅಳವಡಿಸಿಕೊಳ್ಳಲು ಈ ಪಂಚಾಯತಿಯಲ್ಲಿ ಅಂದರೆ ಸರಕಾರದ ಮೂಲಕ ಪಂಚಾಯತಿಯಲ್ಲಿ ಆ ಸಂಜೀವಿನಿ ಎಂಬ ಒಂದು ಗುಂಪು ತಯಾರಿಗೆ ಈಗ ಬರ್ತಾ ಬಂದಿದೆ ಸುಮಾರು ಮೂರು ನಾಲ್ಕು ವರ್ಷದಿಂದ ಅದಕ್ಕೆ ಸರ್ಕಾರದಿಂದ ತುಮಾ ಸುಮಾರು ಸವಲತ್ತುಗಳೆಲ್ಲ ಬರ್ತಿದೆ ಅದಕ್ಕೆ ಖಂಡಿತ ನಾವು ಅದರ ಅದನ್ನು ಹೆಂಗಸರು ಅಳವಡಿಸಿಕೊಳ್ಳಬೇಕು ನಮ್ಮನ್ನು ನಾವು ಅದಕ್ಕೆ ತೊಡಗಿಸಿಕೊಳ್ಳಬೇಕು ಎಂಬುದು ನನ್ನ ಅಭಿಪ್ರಾಯ